ಹಲೋ ನಾನು ಕಣೇ ವಿದ್ಯಾ ರುದ್ರಮ್ಮ ನಿನ್ನ ಫ್ರೆಂಡ ಹಾಂ ಚೆನ್ನಾಗಿದ್ದಿನಪ್ಪ ನೀನೆಲ್ಲಿದ್ದೀಯ ಬೆಂಗಳೂರಲ್ಲಿದ್ದೀಯಾ ಅದೇ ಕಣೇ ನಾನು ಆಂಧ್ರದಲ್ಲಿದ್ನಲ್ಲ ಅಲ್ಲಿ ಟೀಚರಾಗಿ ಕೆಲಸ ಮಾಡ್ತಾಯಿದ್ದೆನಾ ಈಗ ನನಗೆ ಬೆಂಗಳೂರಿಗೆ ವರ್ಗಾವಣೆ ಮಾಡಿದ್ದಾರೆ ನಮ್ಮ ಕುಟುಂಬ ಸಮೇತ ನಾವು ಈಗ ಬೆಂಗಳೂರಿಗೆ ಬರ್ತಾಯಿದ್ದೀವಿ ಹಾಗಾಗಿ ನನಗೆ ಬೆಂಗಳೂರಲ್ಲೊಂದು ಒಳ್ಳೆ ಮನೆ ನೋಡ್ತಿಯೇನಪ್ಪ ನನಗೇನು ನನಗ್ಯಾವ್ಥರ ನನಗ್ಯಾವ್ಥರ ಮನೆ ಬೇಕು ಅಂತಂದ್ರೆ ಸಾಂಪ್ರದಾಯಿಕವಾದಂಥ ಮನೆ ಬೇಕು ನನಗೆ ಊಟದ ಮನೆ ದೇವ್ರ ಮನೆ ಮತ್ತು ಇದು ಅಡುಗೆ ಕೊಠಡಿ ವರಾಂ ಹೊರ ಹೊರಗಡೆ ಎಲ್ಲ ಪೂರ್ತಿ ಮಕ್ಳು ಆಟ ಆಡೋದಕ್ಕೆ ಆಟದ ಮೈದಾನ ಇರಬೇಕು ಆ ಥರ ಒಳ್ಳೆ ಸಾಂಪ್ರದಾಯಿಕವಾಗಿರುವಂಥ ಮನೆ ಬೇಕು ನನಗೆ ಹಾಂ ಬರ್ತಿದ್ದೀನಿ ಮತ್ತೆ ನಿನ್ನ ಮಕ್ಳು ಎಲ್ಲ ಏನು ವಿದ್ಯಾಭ್ಯಾಸ ಮಾಡ್ತಾರೆ ಎಲ್ಲ ಚೆನ್ನಾಗಿದ್ದೀವಿ ನಾವು ಮಕ್ಳು ಏನ್ಮಾಡ್ತಾಯಿದ್ದಾರೆ ಈಗ ನನ್ನ ಮಕ್ಳು ಒಬ್ಬನು ಎರಡನೇ ತರಗತಿ ಒಬ್ಬನು ನಾಲ್ಕನೇ ತರಗತಿ ಓದ್ತಾಯಿದ್ದಾರೆ ಈಗ ಬಂದರೆ ಅಲ್ಲೇ ಬೆಂಗಳೂರಲ್ಲೇ ನಾನು ಅವರ ಎಜು ಒಂದು ವಿದ್ಯಾಭ್ಯಾಸನ ಅಲ್ಲಿ ಮುಂದುವರಿಸ್ಬೇಕು

ಏನೂ ಇಲ್ಲಪ್ಪ ನನಗೆ ಒಟ್ಟು ಒಳ್ಳೆ ಮನೆ ಒಂದು ಸಾಂಪ್ರದಾಯಿಕವಾಗಿರುವಂಥ ಒಂದು ಮನೆ ಹುಡ್ಕೊ ಜವಾಬ್ದಾರಿ ನಿನಗೆ ವಹಿಸಿದ್ದೀನಿ ಆಯ್ತು ಕಣೆ ಧನ್ಯವಾದ ಬರ್ತೀನಿ ತೊಗೊ ಆಯ್ತು ಕಣೆ ಆಯ್ತು